ಹಲೋ ನಮಸ್ತೆ ಮ್ಯಾಮ್ ಹೇಳಿ ರೆಡ್ಮಿ ವಿವೋ ಒನ್ ಪ್ಲಸ್ ಉಂಟು ಮತ್ತು ಐ ಫೋನ್ ಉಂಟು ಬೇಕಾ ಐ ಫೋನಿಗೆ ಒಂದು ಹನ್ನೆರಡು ಲಕ್ಷ ತನಕ ಉಂಟು ಇ ಎಮ್ ಐಗೆ ಒಂದು ತಿಂಗಳಿಗೆ ಎಂಟು ಸಾವಿರ ಕಟ್ಟಲಿಕ್ಕೆ ಬೇಕಾ ಹಾಂ ವಿವೋಗೆ ಒಂದು ಹತ್ತರಿಂದ ಸ್ಟಾರ್ಟ್ ಹತ್ತು ಸಾವಿರದಿಂದ ಹಾಂ ಚಂದ ಉಂಟು ಐ ಕ್ವಾಲಿಟಿ ಯಾವ್ದು ಬೇಕೊ ತಗೋಳಿ ಹಾಂ ಒಳ್ಳೆಯದುಂಟು ಒಳ್ಳೆಯದುಂಟು ರೆಡ್ಮಿ ಒಳ್ಳೆಯದುಂಟು ರೆಡ್ಮಿ ತಗೋಳ್ಳಿ ಹಾಂ ಹಾಂ ರೆಡ್ಮಿಯದು ಒಳ್ಳೆಯದುಂಟು ನ್ಯೂ ಫೀಚರ್ ಕಡಿಮೆ ಮಾಡುವ ಹಾಂ ಟ್ಯಾಬೆಲ್ಲಾ ಉಂಟು ಆಂ ಟ್ಯಾಬ್ ರೆಡ್ಮಿ ಅಲ್ಲಿ ಉಂಟು ವಿವೋ ಅಲ್ಲಿ ಉಂಟು ಲೆನೋವೊ ಉಂಟು ಹಾಂ ಟ್ಯಾಬಿಗೆ ಅಂದರೆ ಸ್ವಲ್ಪ ಜಾಸ್ತಿ ಆಗ್ತದೆ ಒಂದು ಹದಿನಾಲ್ಕು ಸಾವಿರ ಅಷ್ಟೇ ನಾ ನಾವೇ ಹಾಕಿ ಕೊಡ್ತೇವೆ ನಿಮಗೆ ಟ್ಯಾಬಿಗೆ ಸಹ ನಾವೇ ಹಾಕಿ ಕೊಡ್ತೀವಿ ಹ್ಞೂ ಹ್ಞೂ ಬೇಕಿತ್ತಾ ಮ್ಯಾಮ್ ಬೇಕಿತ್ತಾ ಹಾಂ ಇ ಎಮ್ ಐ ಕೊಡುವ ತಿಂಗಳಿಗೆ ಒಂದು ಒಂದು ಸಾವಿರ ಕಟ್ಟಲಿಕ್ಕೆ ಅಷ್ಟೇ ಅದಕ್ಕಿಂತ ಕಡಿಮೆ ಇಲ್ಲ ಮ್ಯಾಮ್ ಅಷ್ಟಕ್ಕೇ ಒಂದು ಸಾವಿರ ಕಟ್ಲೇಬೇಕು ಹಾಂ ಹಾಂ ಕಟ್ಬೋದು ಕಟ್ಬೋದು ಹಾಂ ಹಾಗೆಯಾ ಮಾಡಿಕೊಡುವ ನಿಮಗೆ ಹ್ಞೂ ಹ್ಞೂ ತ್ಯಾಂಕ್ ಯು ಮ್ಯಾಮ್